ನೋಡಿ ಮೆಂತ್ಯ ಸೊಪ್ಪು ಮೆಂತ್ಯ ಪಲ್ಲೆ ಮಾಡ್ತೇವಿ ನಾವು ನಾವು ಅದಕ್ಕೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕ್ಯಾಸಿ ನಾವು ಅದ್ರೊಳಗ ಏನು ಮಾಡ್ತೇವಿ ಮೆಂತ್ಯ ಹಾಕಿ ಅದನ್ನ ಒಗ್ಗರನಿ ಕೊಡ್ತೇವಿ ಎಣ್ಣೆ ಹಾಕಿ ಆಮೇಗೆ ಒಳ್ಳೇಯದು ಮೆಂತ್ಯೆ ಸೊಪ್ಪು ಆಗತ್ತೆ ಆಮೇಗೆ ರಾಜ್ಗಿರಿ ರಾಜ್ಗಿರಿ ಒಳಗೆ ಮಾಡ್ಬಕಂತ ಅಂತಂದರೆ ನಾವು ಬೆಳ್ಳೊಳ್ಳಿ ಮೆಂತೆ ಆಮ್ಯಾಗ ಹೊಳ್ಳೀ ಜೀರ್ಗಿ ಜೀರ್ಗಿ ಎಲ್ಲ ಆಕ್ಯಾಸಿ ಎಲ್ಲಾ ಮಾಡಿ ನಾವು ಆಮೇಗ ಅದರೊಳಗೆ ಮ ಮಸಾಲೆ ಪೌಡ್ರ್ ಹಾಕ್ತೇವಿ ಒಂದು ಸಾಂಬಾರು ಮಸಾಲೆ ಸಾಂಬಾರು ಮಸಾಲೆ ಸೊಲ್ಪ ಪೌಡ್ರ್ ಹಾಕ್ಯಾಸ ನಾವು ಅದನ್ನ ಮಾಡಿದ್ಮ್ಯಾಗೆ ಅದು ರಾಜ್ಗಿರಿ ಸೊಲ್ಪ ಆಗತ್ತೆ ಎರಡು ಮೂರನೇದು ನಾವು ಇದು ಮಾಡ್ತೆವಿ ಆಲುಗಡ್ಡೆ ಬಟಾಟಿ ಬಟಾಟಿ ಬಾಜಿ ಮಾಡ್ಬಕಂತಂದರೆ ಅದಕ್ಕೆ ಈರುಳ್ಳಿ ಆಮೇಗೆ ಬೆಳ್ಳುಳ್ಳಿ ಆಮೇಗೆ ಮೆಂತೆಕಾಳು ಹಾಕಿ ಅದನ್ನ ಚಂದಿಗೆ ಕುದಿಸಿ ಅದನ್ನ ಒಗ್ಗರನಿ ಕೊಟ್ಟು ಆಮೇಗ ಆಲೂಬಾಜಿ ಅದನೆ ಕುಕ್ಕರ್ ಗಾಕಿ ಕುದಿಸ್ತೀವಿ ಕುಕ್ಕರ್ಗಾಕಿ ಕುದಿಸಿದ್ಮೇಲೆ ಆಗೂ ಮೆತ್ತಗಾಗಿ ಇದು ಆದ್ಮೇಕೆ ಅದನು ಹಿಚಗೆ ಸಣ್ಣಗೆ ಇದು ಮಾಡ್ಕೆಸ ಆಮೇಲೆ ಅದನು ಒಗ್ಗರನಿ ಕೊಟ್ಟು ಮಾಡಿದಂದ್ರ ಆಲು ಬಟಾಟಿ ಬಾಜಿ ಆಗತ್ತೆ ಆಮೇಲೆ ಒಳ್ಳೇಯ ಇದು ಒಂದು ಶಿರಾ ಮಾಡ್ಬಕಂತತಂದರೆ ಅದಕ್ಕೆ ಕೇಸರಿ ಹಾಕಿ ಬೆಲ್ಲಾಕಿ ಮೊದಲು ಕುದ್ಸ್ತೀವಿ ಆಮ್ಯಾಗ ತುಪ್ಪಾಕಿ ಊರ ರವಾ ಹುರಿಬೇಕು ಹುರದ್ಮೇಲೆ ಆಮೇಗ ಅದನ್ಮ್ಯಾಗ ನಾವು ಏನು ಮಾಡ್ತೀವಿ ಅದನ್ನ ಹಾಕಿ ಬೇಯಿಸಿ ತೆಗದ್ಮೇಲೆ ಅದನ್ನ ಕೊಟ್ಟು ಒಗ್ಗರನೆ ಹಾಕಿ ಮಾಡಿದ್ಮೇಲೆ ಆಮೇಗದು ನಾವು ಹಾಕಿ ಬೆಲ್ಲದು ಹಾಕಿ ಆಣ ಮಾಡ್ತೇವಿ ಆಣ ಮಾಡಿದ್ಮ್ಯಾಗ ಅದು ಕುದಿಯಬೇಕು ಕುದಿದ್ಮೇಲೆ ಅದಕ್ಕೆ ತುಪ್ಪ ಗಿಪ್ಪ ಹಾಕಿ ತುಪ್ಪ ಹಾಕಿದಮೇಲೆ ನಾವು ಅದನ್ನ ಏನ್ಮಾಡ್ತೀವಿ ಎಲ್ಲಾ ಸರಿ ಮಾಡಿದ್ಮೇಲೆ ಒಳ್ಳೆಯ ಅದನ್ನ ರವಾ ಒಂದು ಅದು ತುಪ್ಪದ ಒಳಗೆ ಕಲಿಸಿದ ಹುರುದು ಅದನ್ನೆಲ್ಲ ಬೇಯಿಸಿ ಮಾಡಿದ್ಮೇಲೆ ಹೊಳ್ಳಿ ನಾವು ಅದನ್ನ ಏನ್ಮಾಡ್ತೇವಿ ಅದನ್ನ ಹಾಕಿ ಒಲೆ ಒಳಗೆ ನಾವೂ ಆಣ ಹಾಕಿರ್ತೇವೆ ಅಲ ಆಣದ ಒಳಗೆ ಅದನ್ನ ಹಾಕ್ತೇವಿ ಅದು ಶಿರಾ ಆಗತ್ತೆ ಇದೊಂದು ಐಟಮ್ ಹೊಳ್ಳೆ ನಾವು ಒಂದು ಮಾಡ್ಬಕಪ್ಪ ಅಂತಂತಂದರೆ ಇನ್ನೊಂದು ನಮ್ಮದು ಈಗ ಇದು ಆಲೂ ಒಂದು ಮುಗಿತು ಒಳ್ಳಿ ಇದು ಬದ್ನಿಕಾಯಿ ಬದನೆಕಾಯಿ ಮಾಡ್ಬಕಂತಂದರೆ ಬದ್ನಿಕಾಯಿ ಒಳಗೆ ನಾವು ಏನ್ಮಾಡ್ತೇವಿ ಮೊದಲು ಎಣ್ಣಗಾಯಿ ಎಣ್ಣಗಾಯಿ ಅಂತಂತಂದ್ರ ನಾವು ಅದ್ರೊಳಗೆ ಅದನು ಬದನೆಕಾಯಿ ಸ್ವಚ್ಛಗಿ ತೊಳದು ಕೋದು ಅದನ್ನು ನಾಲ್ಕು ಪೀಸ್ ಮಾಡ್ತೇವಿ ಅದನು ಕಳಿಲಲ್ಲ ಅದರೊಳಗಡೆ ನಾಲ್ಕು ಪೀಸು ಹೋಳು ಹೋಳು ಮಾಡಿದ್ಮೇಲೆ ಅದ್ರೊಳಗೆ ನಾವು ಏನು ಮಾಡ್ತವಿ ಸೆಂಗಾಕಾಳು ಆಮೇಗೇ ಗುರಳ್ಳು ಆಮೇಗೆ ಜೀರ್ಗಿ ಇದ್ನ ಇಷ್ಟೆಲ್ಲ ಮಿಕ್ಸ್ ಮಾಡಿ ಅದನ್ನ ಹುರಿದು ಆಮೇಗ ಮಿಕ್ಸಿ ಹಾಕಿ ಅದುನ್ನ ಒಳಗೆ ನಾವು ಅದ್ನ ಮಿಕ್ಸರ್ ಹಾಕ್ತೇವಿ ಮಿಕ್ಸರ್ ಹಾಕಿ ಅದನ್ನೆಲ್ಲ ತುಂಬಿ ಎಣ್ಗಾಯಿ ಮಾಡ್ತೇವಿ ಎಣ್ಣೆ ಹಾಕಿ ಒಳ್ಳೆಯ ಈರುಳ್ಳಿ ಹಾಕಿ ಅದನ್ನ ಹಾಕಿದ್ಮೇಲೆ ಎಣ್ಗಾಯಿ ಆಗುತ್ತೆ ಭಾರಿ ಟೇಸ್ಟ್ ಆಗತ್ತೆ ಅದು ಎಣ್ಗಾಯಿ ಆದೊಂದು ಆಯಿತು ಆಮೇಗ ಒಳ್ಳಿ ಇದು ಈಗೊಂದು ಚಿಕನ್ ಮಾಡ್ಬಕಂತಂದರೆ ಈರುಳ್ಳಿ ಹೆರ್ಚೋಕ್ತಿವಿ ಈರುಳ್ಳಿ ಹೆರ್ಚ್ಕೊಂಡು ಚಿಕನ್ ಅದನ್ನು ಸಣ್ಣಗೆ ಪೀಸ್ ಮಾಡ್ಕೊಂಡು ಆಮೇಗೆ ಅದನ್ನ ಒಗ್ಗರನಿ ಕೊಟ್ಟು ಡ್ರೈ ಮಾಡಿ ತಗದು ಹೊಳ್ಳಿ ಅದನ್ನು ಚಿಕನ್ನು ಏನ್ಮಾಡ್ತೇವಿ ನಾವೂ ತಗದು ಹೊಳ್ಳಿ ನೀರು ಒಳಗೆ ಕುದ್ಸ್ತಿವಿ ಬಿಸ್ನೀರು ಹಾಕಿ ಬಿಸ್ನಿ ಆಕಿ ಕುದಿಸಿದ ಮೇಲೆ ಹೊಳ್ಳಿ ಅದು ಏನಾಗತ್ತೆ ಡ್ರೈ ಆಗತ್ತೆ ಡ್ರೈ ಆಗಿದ್ಮೇಗೆ ನಾವಿಲ್ಲಿ ಹೊಳ್ಳಿ ಏನ್ಮಾಡ್ತೇವಿ ಕೊಬ್ಬರಿ ಅಲ್ಲ ಆಮೇಗ ಬೆಳ್ಳುಳ್ಳಿ ಪೇಸ್ಟು ಆಮೇಗೆ ಒಳ್ಳೇಯ ಈರುಳ್ಳಿ ಎಣ್ಣಿ ಗಿಣ್ಣಿ ಎಲ್ಲ ಹಾಕಿ ಕೊಬ್ಬರಿ ಹಾಕಿ ಎಲ್ಲಾ ಮಾಸಾಲೆ ಹಾಕ್ತೇವಿ ಮಸಾಲೆ ಹಾಕಿ ಮಿಕ್ಸಿ ಹಾಕ್ಕೊಂಡು ಅದನು ಇಟ್ಗೊಂದು ಆಮ್ಯಾಲೆ ಅದನ್ನ ಏನ್ಮಾಡ್ತವಿ ಇದನು ಒಗ್ಗರನಿ ಕೊಟ್ಟು ಬರೀ ಎಣ್ಣಿ ಒಳಗೆ ಒಗ್ಗರನಿ ಕೊಟ್ಟು ಚಿಕನ್ ಡ್ರೈ ಮಾಡ್ಕೊಂದ್ಮೇಲೆ ಅದನ್ನ ಏನ್ಮಾಡ್ತೀವಿ ಹಾಕಿ ಒಗ್ಗರನಿ ಕೊಟ್ಟು ಅದನ್ನು ಚಿಕ್ಕನು ಟ್ರೈ ಮಾಡ್ತೇವೆ ಚಿಕನ್ನ ಇದು ಫ್ರೈ ಅಲ್ಲಾ ಅದೊಂದು ಸುಕ್ಕ ಸುಕ್ಕಾ ಟೈಪ್ ಮಾಡಿ ಇದೊಂದು ಆಮೇಲೆ ಮೀನ ಮೀನ ಏನ್ಮಾಡ್ತೇವಿ ತಗೊಂಬರ್ತೇವಿ ಮಾರ್ಕೆಟ್ ಒಳಗೆ ಮೀನ ತದ್ನೀವಂತಂದ್ರ ಅದನ್ನ ಏನು ಮಾಡ್ತವೀ ಪೂರ್ತಿ ಎಲ್ಲ ಸ್ವಚ್ಛ ಕ್ಲೀನ್ ಮಾಡ್ಕೊಂಡು ಅಲ್ಲೆ ತೊಳದು ಕಾಸು ಅದನ್ನ ಏನು ಮಾಡ್ತೇವಿ ಒಂದು ತಾರ್ಲೆ ಆಗಲಿ ಒಂದು ಬಾಂಗ್ಡಾ ಆಗಲಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂದು ಸ್ವಚ್ಛ ಮಾಡ್ಕೊಂಡು ತಗದು ಅದಕ್ಕೆ ಏನ್ಮಾಡ್ತವಿ ನಾವು ರವಾ ಕಬಾಬು ಪೌಡ್ರು ಹಾಕಿ ಅದನ್ನೇನು ಮಾಡ್ತೇವಿ ಇಡ್ತಿವಿ ಅಮ್ಯಾಗ ಹೊಳ್ಳಿ ಮೀನಕ್ಕ ಖಾರ ಉಪ್ಪು ಹುಣ್ಸೆಹುಳಿ ಹುಣ್ಸೆಹುಳಿ ಹುಣ್ಸೆಹುಳಿ ಹಾಕ್ಯಾಸು ಅದನೇನು ಮಾಡ್ತೇವಿ ನೆನಿಯಿಡ್ತೇವಿ ನೆನಿಯಿಟ್ಟು ಆಮ್ಯಾಗದಕ್ಕ ಖಾರಾ ಪೌಡರ್ ಗಿವ್ಡರ್ ಎಲ್ಲಾ ಹಾಕಿ ಮೊಸರಾಕಿ ಪೂರ್ತಿಷ್ಟು ಎಲ್ಲಾದನ ಡ್ರೈ ಮಾಡಿ ಇಟ್ಟು ಆಮ್ಯಾಗದಕ್ಕ ಒಂದು ಅರ್ಧ ತಾಸು ನೆನಿಯಿಡಬೇಕು ಮೀನ ಹಾಕಿ ಅದಕೆಲ್ಲ ಹಚ್ಚಿ ಇಟ್ಟ ಮ್ಯಾಗೆ ರವಾ ತಗೊಬಕು ಅದಕ್ಕೇಸಿ ಇದು ಕೇಸರಿ ರವಾ ಕೇಸರಿ ರವಾ ತಗೊಂಡ್ಕಾಸು ಆಮೇಗೆ ಎಣ್ಣಿ ಒಳಗೆ ಎಣ್ಣಿ ಕಾಸಿ ಎಣ್ಣಿ ಒಳಗೆ ಬಿಟ್ಟು ಅದನಾ ಒನೊಂದು ಒನೊಂದು ಪೀಸ್ ಬಿಟ್ಕೊಂತನ ಇದು ಮಾಡಿದ್ರ ಅದು ಡ್ರೈ ಆಗತ್ತ ಡ್ರೈ ಆಗಿ ಅದು ಅದ್ರೊಳಗೆ ಅಂಟ್ಕೋತತಿ ಮೀನ್ದೊಳಗ ಅದೊಂದು ಚಿಕ್ ಇದು ಮೀನದು ಪ್ರೈ ಮೀನು ಸಾರು ಮಾಡ್ಬಕಂದರೆ ಇದಕ್ಕೆಲ್ಲಾ ಮಸಾಲೆ ಕೊಬರಿ ಎಲ್ಲಾ ಹಾಕ್ಕೊಂದು ಎಲ್ಲಾ ಮಾಡ್ಕೊಂದು ಆಮೇಲೆ ಒಳ್ಳೆಯ ನಾವು ಡ್ರೈ ಮಾಡ್ಕೊಂದು ಸ್ವಚ್ಛ ಕ್ಲೀನ್ ಮಾಡಿ ನಾಲ್ಕು ಸಲಾ ಬಿಟ್ಟು ಐದು ಸಲ ತೊಳದು ಎಲ್ಲಾ ಒಳಗಿನ ಎಲ್ಲ ಹೊಲ್ಸು ತಗದು ಕ್ಲೀನ್ ಮಾಡ್ಕೊಂದು ನಾವೆಲ್ಲ ಎಸ್ಟಿಮೇಟ್ ಮಾಡ್ಕೊಂದು ಒಳ್ಳೆಯ ನಾವು ಅದ್ರ್ದ ಬಗ್ಗೇ ಅದನ್ನ ವಿಚಾರ ಮಾಡ್ಕೊಂದು ಒಳ್ಳೆಯದಕ ಕೋತೊಂಬರಿ ಆಮೇಗ ಅದ್ರದ್ದು ಮೀನದ್ ಸಾಂಬಾರು ಮಸಾಲೆ ಆಮೇಗ ಕೊಬ್ಬರಿ ಅದ್ಕಾ ಮೆಂತೆಕಾಳು ಮೆಣಸ್ಕಾಳು ಜೀರ್ಗಿ ಅವನ್ನೆಲ್ಲ ಹಾಕಿ ಮಿಕ್ಸಿ ಒಳಗೆ ರಬ್ಬು ಮಾಡ್ಕೊಂಡು ಆಮೇಗ ಅದ್ನ ನಾವು ಅದನ್ನ ಸರಿ ಮಾಡ್ಕೊ ಇಟ್ಗೊಂದು ಹೊಳ್ಳಿ ಅದನ್ನೇನು ಮಾಡ್ಬಕು ಮೀನದ ಸೊಲ್ಪ ಸಾರು ಹಾಕಿ ನೀರು ಹಾಕಿ ಕುದಿಸ್ಬಕು ಎಣ್ಣೆ ಹಾಕಿ ಬರೀ ಎಣ್ಣಿ ಒಳಗೆ ಜೀರಿಗಿ ಆಮೇಗ ಬೆಳ್ಳುಳ್ಳಿ ಪೇ ಬೆಳ್ಳುಳ್ಳಿ ಒಣ ಬೆಳ್ಳುಳ್ಳಿ ಒಣ ಬೆಳ್ಳುಳ್ಳಿ ಜಜ್ಜಿಕೆಸ ಅದರೊಳಗ ಹಾಕಿ ಮಿಕ್ಸಿ ಇದು ಮಾಡಿಕೆಸ ಒಗ್ಗರನಿ ಕೊಡ್ಬಕು ಒಗ್ಗರನಿ ಕಟ್ಟಿದ್ಮ್ಯಾಗ ಇದ್ನ ಸಾರು ನಾವು ಏನು ಮಾ ಮಿಕ್ಸಿ ಹಾಕಿರ್ತೇವಿ ಅಲ್ಲ ಅದನ್ನು ತಗೊಂಡ್ಕಸ್ ನಾವು ಏನ್ಮಾಡ್ಬಕು

ಮೀನ್ದ ಏನು ಇರತಲ್ಲ ಅದೆಲ್ಲ ಕುದಿ ಬರ್ಬಕು ಒಂದು ಅಥ್ವಾ ಎರಡು ಕುದಿ ಬರ್ಬಕು ಕುದಿ ಬಂದ ಮೇಲೆ ನಾವು ಅದ್ನ ಮೇನಾ ಬಿಟ್ಟಿದಿವಿ ಅಂತಂದರೆ ಆದು ಒಂಥರ ಒಮ್ಮೆ ಹಾಕಿದ್ಮೇಲೆ ಒಂದು ಐದು ನಿಮಿಷ ಬಿಟ್ಮೇಲೆ ತಗಬಿಟ್ರೆ ಮೀನದು ಸಾಂಬಾರು ಇದು ಮೀನು ಸಾಂಬಾರು ಭಾರಿ ಟೇಸ್ಟ್ ಆಗತ್ತೆ ಇದು ಮುಗಿತು ಆಮೇಲೆ ಒಳ್ಳೆಯ ಇದು ಮಟನ್ ಮಾಡ್ಬಕಂತಂದರೆ ಅದನ್ನ ಏನ್ಮಾಡ್ಬಕು ಕಟ್ಟಿಗಿ ಒಳಗೆ ಅಡ್ಗಿ ಮಾಡ್ಬಕು ನಾವು ಯಾಕಂದಿ ಕಟ್ಟಿಗಿ ಒಳಗೆ ಹೆಚ್ಚಂದೆಚ್ಚ ಮಾಡ್ತೇವೆ ಕಟ್ಟಿಗಿ ಒಳಗೆ ಮಾಡದರೆ ಅದರಂಥಾ ಟೇಸ್ಟ್ ಯಾವುದು ಅಲ್ಲ ಈಗ ಶಿಲೆಂಡ್ರೂ ಗ್ಯಾಸು ಅವು ಎಲ್ಲ ಬಂದವು ಅದರ್ನೊಳಗ ನಾವು ಮಾಡ್ಬಾರದು ಯಾಕಂದಿ ಅದು ಟೇಸ್ಟ್ ಬರಲ್ಲ ಕಟ್ಟಿಗಿ ಒಳಗೆ ಕಟ್ಟಿಗಿ ಒಳಗೆ ಹೆಚ್ಕಸ್ವಿ ಏನ್ಮಾಡ್ಬಕು ಮೊದಲು ಇದು ಇಡ್ಬಕು ಗುಂಡಿ ಗುಂಡಿ ಇಟ್ಟಮೇಲೆ ಅದರೊಳಕೆ ಸ್ವಲ್ಪ ನೀರು ಹಾಕ್ಬಕು ನೀರು ಹಾಕಿ ಪೂರ್ತಿಯೆಲ್ಲ ಬೆಂದೂ ನೀರೂ ಕುದಿ ಬರ್ಬಕು ಕುದಿ ಬಂದ್ಮ್ಯಾಗ ಮಟನ್ನು ಹಾಕ್ಬಕು ಅದ್ರೊಳಗೆ ಎಣ್ಣೆ ಹಾಕ್ಬಾರದು ಅದನ್ನ ಹಾಕಿ ಅದ್ರೊಳಗೆ ಡ್ರೈ ಅದು ಎಲ್ಲಾ ಆದ್ಮೇಲೆ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಮೇಲೆ ನಾವು ಅದನು ತೆಗಿಬಕು ತಗದ ಮೇಲೆ ಹೊಳ್ಳಿ ನಾವು ಅದನ್ನ ಏನ್ಮಾಡ್ಬಕು ಹೊಳ್ಳಿ ತೆಗದ್ಮೇಲೆ ಅದನ್ನೆಲ್ಲ ತಗದು ಬಸದು ಒಳ್ಳೆಯ ಮತ್ತು ದಬರಿ ಇಟ್ಟು ಒಲಿಮೇಲೆ ದಬರಿ ಇಟ್ಟು ಎಣ್ಣೆ ಹಾಕ್ಬಕು ಎಣ್ಣೆ ಹಾಕಿ ಜೀರಿಗಿ ಹಾಕ್ಬಕು ಜೀರಿಗೆ ಹಾಕಿದ್ಮ್ಯಾಗೆ ಅದನ್ನ ಏನು ಮಾಡ್ಬಕು ಇದನ್ನೇನು ತಗದಿರ್ತೇವಲ್ಲ ಬಿಸ್ನೀರೊಳಗೆ ನಾವು ಕುದಿಸಿರ್ತೇವಲ್ಲ ಮಟನ್ನು ಅದನೊಳಗ ನಾವು ಅದನ್ನು ಸರಿಪಡ್ಸ್ಬಕು ಹಾಕೆಲ್ಲ ತೆಗದು ಹಾಕಿ ತಕ್ಕೊಂದು ಹೊಳ್ಳ ಅದನ್ನ ಏನು ಕುದ್ದಿರ್ತತಲ್ಲ ಅದನ್ನ ಹಳುವಾಗ ಡ್ರೈ ಮಾಡ್ಬಕು ಡ್ರೈ ಮಾಡಿದ್ಮೇಲೆ ಹೊಳ್ಳಿ ನಾವು ಅದನ್ನಾ ಏನ್ಮಾಡ್ತೇವೆ ಅಂತ ಅನ್ನೋದು ಹೊಳ್ಳಿ ನಮ್ಮದು ಅದಕ್ಕೆ ಏನು ನಾವು ಕೊಬ್ಬರಿ ಮಸಾಲೆ ಎಲ್ಲಾ ಹಾಕಿ ಮಿಕ್ಸಿ ಒಳಗೆ ಹಾಕಿರ್ತೇವಲ್ಲ ಅದನ್ನ ಹಕ್ಕೊಂದು ಎಲ್ಲ ಹಾಕಿ ಒಗ್ಗರಣೆ ಒಮ್ಮೆಗಾಕೆಸ್ ಕೊಟ್ಬಿಟ್ರೆ ಅದು ಒಂಥರ ಸಫೀಶಿಯಂಟ್ ಚಂದಾಗಿ ಕುದಿಬಕು ಡ್ರೈ ಆಗ್ಬಕು ಅದು ಮಟನ್ ಮಟನ್ ಮಸಾ ಇದು ಆಗತ್ತೆ ಸಾಂಬಾರು ಆಗತ್ತೆ ಮಟನ್ ಒಳಗೆ ಕೊದ್ದು ಎಲ್ಲಾ ರೆಡಿಯಾಗಿ ಎಲ್ಲ ಡ್ರೈ ಆಗಿರ್ತೈತಿ ಬಿಸಿ ನೀರು ಒಳಗೆ ನಾವು ಅದನ್ನ ಮಸಾಲೆ ಗಿಸಾಲೆ ಹಾಕಿಸಿ ಮತ್ತೊಮ್ಮೆ ಡ್ರೈ ಮಾಡಿದ್ರೆ ಮಟನ್ ಸುಕ್ಕಾ ಆಗತ್ತೆ ಇದು ಒಂಥರ ನಮ್ಗ ಟೇಸ್ಟ್ ಆಗತ್ತೆ ಇದರೊಳಗೆ ನಮ್ಗೆ ಬಿಳಿಜ್ವಾಳ ರೊಟ್ಟಿ ಬಿಳಿಜಾ ರೊಟ್ಟಿ ಅಂತಿ ಎಲ್ಲರಿಗೆ ಕಾಮನ್ ಗೊತ್ತು ಎಲ್ಲ ಹಿಟ್ಟು ನಾದಿ ಎಲ್ಲ ಮಾಡ್ಕಾಸಿ ಬಿಸಿನೀರೊಳಗೆ ಕಾಯಿಸಿ ರೊಟ್ಟಿ ಬಡದು ಬೇಯಿಸಿ ಒಲೆ ಮ್ಯಾಗ ಬೇಯಿಸ್ತಾರೆ ರೊಟ್ಟಿ ಹಾಕ್ಕೊಂದ್ ಅದನ್ನಾ ಸುಕ್ಕಾ ಮಾಡಿದ್ಮೇಲೆ ತಾಟ್ ಮೇಲೆ ಹಾಕ್ಕೊಂದು ಈರುಳ್ಳಿ ಅದನ್ನ ಹಾಕ್ಕೊಂದ್ಕಸ್ ಮಾಡಿದ್ಮೇಲೆ ಭಾರಿ ಎಲ್ಲ ಚೆನ್ನಾಗಾಗತೆ ಇದ್ರ ಮ್ಯಾಗ ಇದು ಇಷ್ಟೆಲ್ಲ ಸರಿ ಆಗತ್ತೆ ತೊಗೋರಿ